ಸುಮಾರು ಒಂದು ಮೂರು ನಾಲ್ಕು ವರ್ಷದ ಹಿಂದೆ ನಾವು ಓದಿರೊವಂಥ ಶಾಲೆಗಳಲ್ಲಿ ಅಥ್ವಾ ನಮ್ಮ ಊರುಗಳಲ್ಲಿರುವಂಥ ಶಾಲೆಗಳನ್ನು ನಾವು ವೀಕ್ಷಣೆ ಮಾಡಿದಾಗ ತುಂಬ ಮತ್ತು ಈಗೊಂದು ಈಗಿನ ಪರಿಸ್ಥಿತೀಲಿ ಶಾಲೆ ಇರೊವಂಥದ್ದನ್ನು ನಾವು ಹೋಲ್ಕೆ ಮಾಡಿಕೊಂಡಾಗ ತುಂಬ ವ್ಯತ್ಯಾಸವನ್ನು ನೋಡ್ಬೋದು ಅದು ಹೇಗೆ ಅಂತ ಹೇಳೊದಾದ್ರೆ ಈಗೊಂದು ಮೂರು ವರ್ಷದ ಕೆಳಗಡೆ ಇರೊವಂಥ ಶಾಲೆಗೆ ಬಂದಾಗ ಅಲ್ಲಿ ಒಂದು ಕಾಂಪೌಂಡ್ ಇರಲಿಲ್ಲ ಮತ್ತು ಅಲ್ಲಿ ಕುಡಿಯೊ ನೀರು ವ್ಯವಸ್ಥೆ ಇರಲಿಲ್ಲ ಬೆಂಚುಗಳು ಕೂಡ ಸರಿಯಾಗಿ ಇರ್ತಾ ಇರಲಿಲ್ಲ ಮಕ್ಳ ಸ್ಟ್ರೆಂತ್ ತುಂಬ ಇರ್ತಾ ಇತ್ತು ಆದರೆ ಕುತ್ಕೊಳೋಕ್ ಬೆಂಚುಗಳು ಇರ್ತಾ ಇರಲಿಲ್ಲ ಎಷ್ಟೋ ಮಕ್ಕಳು ಕೆಳಗಡೆ ಕುತ್ಕೊಂಡು ಪಾಠ ಕೇಳೊವಂಥ ಪರಿಸ್ಥಿತಿ ಕೂಡಾ ಆ ಸಂದರ್ಭದಲ್ಲಿ ನಡಿತಾ ಇತ್ತು ಅಲ್ಲಿ ಒಂದು ಮಕ್ಕಳಲ್ಲಿ ಅಸಮಾನತೆ ಅನ್ನೋದು ಉಂಟಾಗ್ತಾ ಇತ್ತು ಶಾಲೆಯಲ್ಲಿ ಜೊತೆಗೆ ಅಲ್ಲಿ ಶಿಕ್ಷಕರ ಕೊರತೆ ಕೂಡಾ ಇರ್ತಾ ಇತ್ತು ಮಕ್ಕಳಿಗೆ ಎಲ್ಲ ಸಬ್ಜೆಕ್ಟಿನ ಶಿಕ್ಷಕರು ಸಿಗ್ತಾ ಇರಲಿಲ್ಲ ಈಗ ಕನ್ನಡ ಶಿಕ್ಷಕರಿದ್ದರೆ ಇಂಗ್ಲಿಷ್ ಶಿಕ್ಷಕರು ಇರ್ತಾ ಇರಲಿಲ್ಲ ಹಿಂದಿ ಶಿಕ್ಷಕರು ಇರ್ತಾ ಇರಲಿಲ್ಲ ಆ ಥರ ಸಮಸ್ಯೆಗಳನ್ನು ಕೂಡ ನಾವು ನೋಡಿದೀವಿ ಶಾಲೆಗಳಲ್ಲಿ ಜೊತೆಗೆ ಬಿಸಿಯೂಟಕ್ಕೆ ಬಂದಾಗ ಅಲ್ಲಿ ಅಡುಗೆ ಕ್ವಾಂಟಿಟಿ ಚೆನ್ನಾಗಿಲ್ದೇ ಇರೋದರಿಂದ ಮಕ್ಳೇನು ಮಾಡ್ತಾ ಇದ್ದರು ಮಧ್ಯಾಹ್ನದೊತ್ತು ಊಟ ಮಾಡ್ದಲೆ ಎಲ್ಲ ಗಿಡಕ್ಕೆ ತಗೊಂಡ್ಹೋಗಿ ಊಟವನ್ನು ಹಾಕುವಂಥದ್ದು ಅನ್ನು ಕೂಡ ಮಾಡ್ತಾ ಇದ್ದರು ಮತ್ತು ಮಕ್ಕಳೆಲ್ಲ ಅಪೌಷ್ಠಿಕತೆಯಿಂದ ಬಳಲೋವಂಥದ್ದನ್ನು ನಾವು ನೋಡ್ಬೋದಿತ್ತು ಬಟ್ ಇವಾಗ ನಾವು ಹೋಲ್ಕೆ ಮಾಡಿಕೊಂಡಾಗ ಈಗ ಮಕ್ಕಳೇನೇ ಮಕ್ಕಳೇನೇ ಅಧಿಕಾರಿಗಳಿಗೆಲ್ಲ ಪತ್ರ ಬರೆದುಬಿಟ್ಟು ನಮ್ಗೆ ಈ ಥರ ಕಾಂಪೌಂಡ್ ಇಲ್ಲ ನಮ್ಗೆ ಕಾಂಪೌಂಡ್ ಬೇಕು ಮತ್ತು ಬಿಸಿಯೂಟ ಸರಿಯಾಗ್ತಾ ಇಲ್ಲ ನಮ್ಗೆ ಅದನ್ನು ಕರೆಕ್ಟಾಗಿ ಮಾಡಿಸ್ಬೇಕು ನಮಗೀಗ ಶಿಕ್ಷಕರಿಲ್ಲ ನಮಗೆ ನಾವು ಕಲೀಲಿಕ್ ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಮಕ್ಕಳೇನೆ ಖುದ್ದಾಗಿ ಪತ್ರಗಳನ್ನು ಬರೆದು ಅಧಿಕಾರಿಗಳಿಗೆ ಇವತ್ತು ಏನೆಲ್ಲಾ ಸಮಸ್ಯೆಗಳು ಶಾಲೆಯಲ್ಲಿ ನಡಿತಾ ಇದ್ದಾವೋ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡ್ಕೊಂಡಿದ್ದಾರೆ ಇದು ತುಂಬ ಖುಷಿಯಾಗೋವಂಥ ವಿಚಾರ ಮುಂಚೆಯೆಲ್ಲ ಏನಾಗ್ತಾ ಇತ್ತು ಕಾಂಪೌಂಡ್ ಇರ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾಲ್ಕು ಗಂಟೆಗೆ ಶಾಲೆ ಮುಗಿದ ತಕ್ಷಣವೆ ಹೊರ್ಗಡೆ ಇರೋವಂತಹ ಜನಗಳೆಲ್ಲ ಬಂದುಬಿಟ್ಟು ಅಲ್ಲಿ ಧೂಮಪಾನ ಮದ್ಯಪಾನ ಆ ಥರದ್ದನ್ನೆಲ್ಲ ಮಾಡೋವಂಥದ್ದು ಆ ಬಾಟಲುಗಳ್ನೆಲ್ಲ ಅಲ್ಲೇ ಶಾಲೆಯಲ್ಲೇ ಬಿಟ್ಟೋಗೊವಂಥದ್ದು ನಡಿತಾ ಇತ್ತು ಮರುದಿನ ಮಕ್ಕಳು ಶಾಲೆಗೆ ಬಂದುಬಿಟ್ಟು ಸಾ ಶಾಲೆಯ ಸ್ವಚ್ಛತೆ ಮಾಡುವಂತಹ ಸಮಯದಲ್ಲಿ ಆ ಮಕ್ಕಳು ಅದನ್ನು ನೋಡಿಬಿಟ್ಟು ನಾನೂ ಒಂದು ಸಲ ಇದನ್ನು ಟ್ರೈ ಮಾಡೋಣ ಹೇಗಿರುತ್ತೆ ನೋಡೋಣ ಟೇಸ್ಟ್ ಮಾಡೋಣ ಅಂತ ಆ ಮಕ್ಕಳು ಕೂಡ ಆ ಚಟಗಳಿಗೆ ಟೇಸ್ಟ್ ಮಾಡೋಣ ಅಂತ ಹೋಗ್ಬಿಟ್ಟು ಅದಕ್ಕೆ ಬಲಿಯಾಗಿರುವಂಥ ಮಕ್ಳುಗಳನ್ನು ಕೂಡ ನಾವು ನೋಡ್ಬೋದು ಆ ಟೈಮಲ್ಲಿ ಬಟ್ ಇವಾಗ ಆ ಸಮಸ್ಯೆ ಆ ಥರದ್ದೇನು ನಡಿತಾ ಇಲ್ಲ ಯಾಕಂದ್ರೇ ಮಕ್ಕಳು ಮುಂಚೆ ಹೇಳ್ತಾ ಇದ್ದರು ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು ಅಂತ ಆದರೆ ಇವಾಗ ಮಕ್ಕಳು ಪ್ರೂವ್ ಮಾಡ್ತಾ ಇದ್ದಾರೆ ಇಂದಿನ ಮಕ್ಕಳು ಇಂದೆ ಇಂದೇ ಪ್ರಜೆಗಳು ಅಂತ ಹೇಳಿ ಪ್ರೂವ್ ಮಾಡ್ತಾ ಇದ್ದಾರೆ ಅಷ್ಟು ಮಕ್ಕಳು ಫಾರ್ವರ್ಡ್ ಇದ್ದಾರೆ ಅವ್ರಿಗೆ ಏನೇ ಸಮಸ್ಯೆ ಆಗ್ತಾ ಇದೆ ಅಂತ ಅಂದ್ರೂ ಎದ್ದು ನಿಂತು ಪ್ರಶ್ನೆ ಮಾಡ್ತಾರೆ ನಮಗೆ ಈ ಥರ ಸೌಲಭ್ಯ ಬೇಕು ನಮಗೆ ಇಂಥ ಸಮಸ್ಯೆ ಆಗ್ತಾ ಇದೆ ಅಂತ ಗಟ್ಟಿಯಾಗಿ ಪ್ರಶ್ನೆ ಮಾಡೋವಂಥ ಧೈರ್ಯ ಎಲ್ಲ ಮಕ್ಕಳಲ್ಲೂ ಇರೋದನ್ನ ನಾವಿವತ್ತು ನೋಡ್ಬೌದಾಗಿದೆ ಜೊತೆಗೆ ಬೆಂಚುಗಳೇನು ಇರಲಿಲ್ಲ ನಮಗೆ ಇಷ್ಟು ಬೆಂಚುಗಳ್ನ ಬೇಕು ಅಂತ ಹೇಳಿ ಅವರು ಈ ಬೆಂಚುಗಳ್ನೆಲ್ಲ ಹಾಕಿಸ್ಕೊಂಡಿರೋವಂಥದ್ದು ಕೆಳಗೆ ಕುತ್ಕೊತಿರುವಂಥ ಮಕ್ಕಳು ಈಗೆಲ್ಲ ಮಕ್ಕಳು ಕೂಡ ಬೆಂಚ್ ಮೇಲೆ ಕುತ್ಕೊಂಡು ಪಾಠ ಕೇಳೊವಂಥದ್ದು ಅಲ್ಲಿ ಸಮಾನತೆಯನ್ನು ನಾವು ನೋಡ್ಬೋದು ಜೊತೆಗೆ ಟೀಚರ್ಸ್ ಏನು ಇರ್ತಾ ಇರಲಿಲ್ಲ ಅವರು ಕಂಪಲ್ಸರಿ ಕರೆಕ್ಟಾಗಿ ಒಂಬತ್ತುವರೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಕೂಡಾ ಶಾಲೇಲೇ ಇದ್ದು ಮಕ್ಕಳಿಗೆ ಪಾಠವನ್ನ ಕಲ್ಸೋವಂಥದ್ದು ಕೂಡ ನಡಿತಾ ಇದ್ದಾವೆ ಈಗ ಗ್ರಾಮಗಳಲ್ಲಿ ಜೊತೆಗೆ ಮಕ್ಕಳು ಈಗ ಒಂದು ಒಂದು ಉತ್ತಮ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಅಂತಾ ಹೇಳಲಿಕ್ಕೆ ತುಂಬ ಖುಷಿ ಆಗುತ್ತೆ